ಕ್ಯಾಬ್ ಸರ್ವಿಸ್ ಕಸ್ಟಮರ್ ಕೇರ್ ಓಹ್ ನಮಸ್ತೆ ನಾನು ಕಲ್ಯಾಣ್ ನಗರದಿಂದ ಜಯನಗರಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೆ ಆದರೆ ಅವರು ಕ್ಯಾನ್ಸಲ್ ಅಂತ ರದ್ದು ಆಗಿದೆ ಅಂತ ಬಂದಿದೆ ನನಗೆ ಯಾಕೆ ಅಂತ ಒಂದು ಕಾರಣ ಬೇಕಾಗಿತ್ತು ನನಗೆ ಎಮರ್ಜನ್ಸಿಯಿತ್ತು ಹಾಗೆ ಅವರು ಕ್ಯಾನ್ಸಲ್ ಮಾಡಿಬಿಟ್ರು ಮತ್ತು ನನ್ನ ಪೇಮೆಂಟ್ ಕೂಡ ಬೇಕಾಗಿತ್ತು ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕಾಗತ್ತಾ ಓಕೆ ಓಹ್ ಓಕೆ ಅವರು ಅವರಿಗೆ ಡಿಸ್ಟೆನ್ಸ್ ಸ್ವಲ್ಪ ದೂರ ಆಯಿತು ಅಂತ ಅವರು ಕ್ಯಾನ್ಸಲ್ ಮಾಡಿದ್ರಾ ಓಹ್ ಆಯಿತು ಆದರೆ ನನಗೆ ನನ್ನ ಪೇಮೆಂಟ್ ಒಂದು ಬೇಕಾಗಿತ್ತಲ್ಲ ಮೇಡಮ್ ಹೌದು ನನ್ನ ಜಿಪೇ ಇಲ್ಲ ನನ್ನದು ಫೋನ್ಪೇಯಿಲ್ಲ ಪೇಟಿಯಮ್ ನನ್ನದು ಮೂರೂ ಇದೆ ನೀವು ಅದರ ಮೂಲಕ ನನಗೆ ನನ್ನ ಬ್ಯಾಂಕ್ ಖಾತೆಗೆ ನನ್ನ ಹಣ ಕಳಿಸಿದ್ರೆ ಒಂದು ಒಳ್ಳೆದಿರ್ತಾ ಇತ್ತು ಓಹ್ ಎರಡು ದಿನ್ದಲ್ಲಿ ಬರುತ್ತಾ ಹಾಗಾದರೆ ಬೇಗ ಕಳಿಸ್ಲಿಕ್ಕೆ ಆಗೋಲ್ವಾ ಮೇಡಮ್ ಓಹ್ ಸ್ವಲ್ಪ ಪ್ರಾಸೆಸ್ಸೆಲ್ಲಾಯಿದ್ಯಾ ಓಕೆ ಹಾಗಾದರೆ ನೀವು ಆದಷ್ಟು ಬೇಗ ಕಳಿಸಿ ಮತ್ತು ಓಕೆ ಹಾಗಾದ್ರೆ ನೆಕ್ಸ್ಟ್ ಟೈಮಿಂದ ಒಂದು ನೋಡ್ಕೋತೀರಾ ಆ ಥರ ಕ್ಯಾನ್ಸಲ್ ಆಗದೆ ಇರೋ ಆ ಥರ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್